ನಮ್ಮ ಇದರಲ್ಲೆಲ್ಲ ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ ಏಕಂದರೆ ಒಳ್ಳೆಯ ಸಪೋರ್ಟ್ ಕೊಡ್ತಾ ಇರ್ತಾರೆ ಈಗ ವಿಕಲಾಂಗಿಯರಿಗೆ ಅಂದರೆ ಈಗ ಯಾವ ಥರ ಹೇಳ್ಬೇಕು ಅಂತ ಹೇಳಿದರೆ ಒಂದು ಒಳ್ಳೆಯ ಸ್ಪೋರ್ಟ್ಸ್ ಇಡ್ತಾರೆ ಒಂದು ಒಳ್ಳೆಯ ಕಲ್ಚರ್ಸು ಅಗ್ರಿಕಲ್ಚರ್ಸ್ಗಳು ಇಡ್ತಾರೆ ಮತ್ತು ಅಂಥವೆಲ್ಲ ಸಪೋರ್ಟ್ ತುಂಬ ಇರುತ್ತೆ ನಮ್ಮ ಕ್ಷೇತ್ರ ಕ್ರೀಡಾ ಕ್ಷೇತ್ರಗಳಲ್ಲಿ ತುಂಬ ಸಪೋರ್ಟ್ ಇರುತ್ತೆ ಮತ್ತು ಸೌಲಭ್ಯಗಳಂದರೆ ಸೌಲಭ್ಯಗಳಂದರೆ ಈಗ ಒಂದು ಸ್ಪೋರ್ಟ್ಸ್ ಆಡಿಸ್ತಾರೆ ಅಂತ ಅಂದರೆ ಪ್ರತಿಯೊಂದಕ್ಕೂ ಅವ್ರು ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಎಲ್ಲ ಒಂದು ಐಟಮ್ಸಾಗಲಿ ಯಾವ್ದಾರು ಒಂದು ಆಗಲಿ ಈಗ ಶಾ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಸ್ಪೋರ್ಟ್ಸ್ ಆಡ್ಸದು ಅಂದರೆ ಸುಮ್ಮನೆ ಅಲ್ಲ ಈಗ ಶಾಮಿಯಾನ ಹಾಕ್ಬೇಕು ಅದು ಊಟದ ವ್ಯವಸ್ಥೆ ಮಾಡ್ಬೇಕು ಅಂಥವೆಲ್ಲ ಎಕ್ಸಾಂಪಲ್ ಅದು ಸೌಲಭ್ಯಗಳನ್ನ ಜಾಸ್ತಿ ಚೆನ್ನಾಗಿ ಮಾಡಿಕೊಡ್ತಾರೆ ಇನ್ನೊಂದು ಹೇಳ್ಬೇಕು ಅಂದರೆ ಆ ಸ್ಪಾನ್ಸರ್ಶಿಪ್ಪನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಈಗ ನ್ ಇನ್ನೊಂದು ಹೇಳ್ಬೇಕಾಗತ್ ಅಂದರೆ ಇದು ಸ್ಪಾ ಸ್ಪಾನ್ಸರ್ಶಿಪ್ ಇಟ್ಟು ಇಟ್ರೂ ಅದಕ್ಕೆ ತಕ್ಕನಂಗೆ ನಾವು ಇದು ಮಾಡಬೇಕಾಗತ್ತೆ ಸ್ಪೋರ್ಟ್ಸು ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅವರಿಗೆ ಅಂತಲೇ ಒಂದು ಒಳ್ಳೆಯ ಸೌಲಭ್ಯಗಳನ್ನೇ ಇಟ್ಟಿರ್ತಾರೆ